ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ಏಳು ಲಕ್ಷದ ಎಂಬತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಇಪ್ಪತ್ತೆರಡು ಲಕ್ಷದ ಹತ್ತು ಸಾವಿರದ ಎಂಟುನೂರ ನಲವತ್ತು ಎಂಬತ್ತೆರಡು ಲಕ್ಷದ ಅರವತ್ತ್ಮೂರು ಸಾವಿರದ ಇನ್ನೂರ ನಲವತ್ತು ತೊಂಬತ್ತೊಂದು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು